ಬಾಲ್ಯದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವೊಂದು ನೆನಪುಗಳು ಬರ್ತಾವವು ಏನಪ್ಪಾ ನಾನು ಒಂದನೇ ಕ್ಲಾಸ್ನೊಳಗೆ ನನಗೆ ಬರೆಯಾಕ ಬರ್ತಿದ್ದಿಲ್ಲ ಓದಾಕ ಬರ್ತಿದ್ದಿಲ್ಲ ಆವಾಗ ನಮಗೆ ಹಿರೇಮಠ್ ಗುರುಗಳು ಅಂತಿದ್ದರು ನಾಲ್ಕು ಗುಂಡ್ಲಿ ನಾಲ್ಕು ಕೂಡ್ಸ್ಲೇ ತಮ್ಮ ಅಂದ್ರ ಹೇ ನಾಲ್ಕು ಗುಂಡ್ಲಿ ನಾಲ್ಕು ಹೆಂಗ್ ಕೂಡಿಸ್ಬೇಕ್ರಿ ಸರ ಅಂದೆ ನಾನು ಏ ಗುಣಸ್ಲೇ ಅಂದರು ಅವರು ನನಗೆ ಅದು ಕೂಡ್ಸು ಅಂದಗಾಗ್ಬಿಟ್ಟಿತ್ತು ಕೂಡ್ಸಿದೆ ತಲಿಗೆ ಪಟ್ಟಂತ ಹೊಡ್ದು ಬಿಟ್ರು ಆವಾಗ ಯಾಕ್ರಿ ಸರ್ ಯಾಕ್ರಿ ಸರ್ ಅಂದೆ ಲೇ ಗುಂಡ್ಲೇ ಚಿನ್ನ ಹಾಕಿರಿ ಇಲ್ಲಿ ಕೂಡ್ಸಕತ್ಯೆನ್ಲೆ ಗುಣಸ್ಬೇಕ್ಲೇ ಅಂತಂದರು ಗುಣ್ಸಕ್ಕೆ ಹೋಕ್ಕಿನಿ ಗುಣ್ಸಾಕ ಬರವಲ್ದು ಎಷ್ಟು ಸರ್ತಿ ನನಗೆ ಪಾಟಿ ತೊಗೊಂಡು ತೆಲಿಗೆ ಹೊಡಿತಾರೆ ಮೂರು ಸರ್ತಿ ಹೊಡೆದ್ರು ನಾಲ್ಕು ನರ್ತಿ ಹೊಡೆದ್ರು ಎಷ್ಟು ಹೊಡೆದರೂ ಗುಣ್ಸಕ್ಕೆ ಬರಲಿಲ್ಲ ಹಾಂ ನಾಲ್ಕರ ಮಗ್ಗಿ ಬರ್ತವಿಲ್ಲಲೇ ಅಂದರು ಬರ್ತಾವ್ರಿ ಸರ ನಾಲ್ಕರ ಮಗ್ಗಿ ಎಷ್ಟರ ಮಟ ಅನ್ಬೇಕ್ರಿ ಸರ ನಾಲ್ಕರ ಮಗ್ಗಿ ಪೂರ ಅಂದ್ಬಿಟ್ಟೆ ಹತ್ರ ಮಟ ನಾಲ್ಕು ಹತ್ಲಿ ನಲವತ್ತು ಅಂದ್ಬಿಟ್ಟೆ ಮತ್ತೊಮ್ಮೆ ಹೊಡ್ದ್ರ ಲೇ ನಾಲ್ಕರ ಮಗ್ಗಿ ನಾಲ್ಕರ ಮಟ ಅಷ್ಟ ಅಂದರು ಹಾಂ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡ್ಲ ಎಂಟು ನಾಲ್ಕು ಮೂರ್ಲ್ಯ ಹನ್ನೆರಡು ನಾಲ್ಕು ನಾಕ್ಲಿ ಹದಿನಾರು ಹಾಂ ಹದಿನಾರು ಹಚ್ಲೆ ಅಂದ್ರು ಹದಿನಾರು ಹಚ್ಚಿದೆ ಆವತ್ತೇನು ಅವರು ಸರ್ ನಂಗೆ ಹೊಡದರಲ್ಲಾ ಆವತ್ತಿನಿಂದ ಮಗ್ಗಿ ಕಲಿಯಾಕೆ ನಾ ಆರಂಭ ಮಾಡಿದೆ ಅದಕ್ಕೆ ನಮ್ಮ ಗೆಳೆಯ ಬಸವರಾಜ ಅಂತಿದ್ದ ಅವ ಗಣಿತನು ಬರಲಿಲ್ಲ ಅವನಿಗೆ ಇಂಗ್ಲೀಷು ಬರಲಿಲ್ಲ ಅವುನ್ನ ಎಲ್ಲ ವಿದ್ಯಾರ್ಥಿಗಳು ಪೀಡಸ್ತಿದ್ರು ಕಾಡಸ್ತಿದ್ರು ಸಿಕ್ಕಾಪಟ್ಟೆ ಕಾಡ್ಸೋದು ಅವನ್ನ ಇವ ದಡ್ಡ ಇವ ದಡ್ಡ ದಡ್ಡ ಅವನು ಕಾಡ್ಸುದಕ್ಕ ಅವ ಶಾಲಿ ಬಿಟ್ಟು ದನ ಕಾಯಕ್ಕೆ ಹೋಗ್ಬಿಟ್ಟ ಯಾಕಪ್ಪ ಅಂದರೆ ಎಲ್ಲ ಹುಡುಗರು ಬರೇ ಅವನ ಹೊಡಿಯೋದು ಬಡಿಯೋದು ಕಾಡ್ಸೋದು ಆವಾಗಲೇ ಬಾಲ್ಯದೊಳಗೆ ಇಂಥವೆಲ್ಲ ಪೀಡಿಸುವಂತವು ಆಗ್ಬಿಟ್ವು ಮುಂದ ನಾನು ನಾಲ್ಕನೇ ತಕ್ಕಾದೆ ನಾಲ್ಕನೇ ತ ಬಂದು ಒಂದ್ಸರಿಯಾಗೆ ಗಣಪನ ಹಬ್ಬ ಬಂತು ಹಬ್ಬದೊಳಗ ಪಟಾಕ್ಸಿ ಸ್ವಲ್ಪ ತಂದಿದ್ರ ಅವರಿಗೆ ನಮಗೆ ಕೊಡ್ಬಾರ್ದನ್ನೋ ಉದ್ದೇಶ ಏನಲ್ಲ ಆದ್ರ ಏಳನೇ ತ ಹುಡುಗ್ರು ನಮ್ಕಿಂತ ದೊಡ್ಡವ್ರಿದರಲ್ಲಾ ಅವರು ಹಂಚಾಕೆ ಕೊಟ್ರು ಅವ್ರಿಗೆ ಅವರು ದೊಡ್ಡ ಯಾವ ಯಾವ ಹುಡುಗ್ರಿದ್ದವೋ ಅವ್ರಿಗೆ ಕೊಟ್ಕೊಳ್ತಾ ಕೊಟ್ಕೊಳ್ತಾ ಕೊಟ್ಕೊಳ್ತಾ ಹೋಗ್ಬಿಟ್ರ ನಮಗೆ ಸಿಗಲೇ ಇಲ್ಲ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಆವಾಗ ನಾ ಏನು ಮಾಡಿದೆ ಗಣಪನ ಮುಂದಿದ್ದ ಪಟಾಕ್ಸಿ ತು ಕದ್ದು ಬಿಟ್ಟೆ ನಾನು ತೊಗೊಂಡವನು ಬಕ್ಕಣ್ದಾಗೆ ಇಟ್ಕೊಂಡ್ಬಿಟ್ಟೆ ಇಟ್ಕೊಂಡು ಮನಿಗೆ ಹೋದೆ ಮನಿ ಮುಂದ ಅಂಗಳ್ದಾಗ ಹಾರ್ಸ್ಬೇಕನ್ನೋವ್ನ್ ನಾನ ಅದೇ ಒಂದು ಊದಿನ ಕಡ್ಡಿ ತೊಗೊಂಡೆ ಆ ಕಲ್ಲು ಮ್ಯಾಗಿಟ್ಟು ಒಂದು ಹಾರಿಸಿದೆ ಆದ್ರ ಟಿಸ್ ಅಂದ್ಬಿಡ್ತ ಹತ್ತಲಿಲ್ಲ ಅದು ಅದನ್ನ ತೊಗೊಂಡವನ ನನ್ಗೆ ಆಸೆ ಎಷ್ಟಿತ್ತು ನೋಡು ಅದು ಟಿಸ್ ಅಂದದ್ದು ಬಿಡವಲ್ಲೇ ನಾನ ಅದುನು ತೊಗೊಂಡು ಬಕ್ಕಣ್ದ ಪಕ್ಕನೆ ಇಟ್ಕೊಂಡ್ಬಿಟ್ಟೆ ಅದು ಟಿಸ್ ಅಂದ ಒಳಗೆ ಟಿಸ್ ಅಂದ ಅದ್ರಾಗ ಬೆಂಕಿ ಇತ್ತಂಬದ್ರು ಒಳಗ ಆ ಮ ನಾ ನೋಡಿದ್ರ ಪಟಾಕ್ಸಿ ಬಕ್ಕಣ್ದಾಗ ಪೂರ ತುಂಬ್ಕೊಂಡಿವ್ನ ಸರಾನ ಆ ಟಿಸ್ ಅಂದಿದ್ದು ಅದರೊಳಗಿಟ್ಟೆನಿ ಅದು ಅಲ್ಲೇ ಬಕ್ಕಣ್ದಾಗ ಟಾಬ್ ಟಾಬ್ ಟಾಬ್ ಚಾಲು ಮಾಡ್ಬಿಡ್ತ ಇಡೀ ಬಕ್ಕಣ ಸುಟ್ಬಿಡ್ತು ನನ ಅಂಗೆಗಿ ಸಹಿತ ತೆಗಿಯಾಕೆ ಬರವಲ್ದು ಹಾರ್ಯಾಡಕೆ ಹತ್ತು ಬಿಟ್ಟೆನ ಆವಾಗ ನಾನು ಯಾ ನಾಲ್ಕನೇ ವಯಸ್ಸು ಎಷ್ಟು ಭಾಳ ಸಣ್ಣವ ಆ ಟೈಮ್ನಾಗ ಹಾರಾಡಕತ್ತು ಬಿಟ್ಟಿನಿ ಓಣಿಯವರೆಲ್ಲ ಓಡಿ ಬರ್ತಾರೆ ಯಾರು ಮುಟ್ವಲ್ರಿ ನಂಗೆ ನಾ ಬರೇ ಅಳೋದು ಹಾರ್ಯಾಡೋದು ಅಷ್ಟೇ ಮಾಡ್ತೀನಿ ಇಲ್ಲೆಲ್ಲ ಹೊಟ್ಟಿ ಹತ್ರೆಲ್ಲ ಸುಟ್ಟಿತ್ತು ನನಗೆ ನಮ್ಮ ಚಿಕ್ಕಪ್ಪ ಬಂದ ಬಂದವನ ಪರ ಪರ ಪರ ಅಂಗಿ ಹರದ್ಬಿಟ್ಟ ಅಂಗಿ ಹರ್ತ ಹರ್ದು ಒಗದ್ಬಿಟ್ಟ ಆವಾಗ ನಾ ಬಿಟ್ಟು ಆ ಕಲಿ ಇವತ್ತಿಗಿ ನನಗೈತಿ ಪಕ್ಡಿ ಮೇಲೆ ಸುಟ್ಟಂತದ ಗಣಪ ಬಂದರೆ ನಾ ಹಿಂಗ್ ಮುಟ್ಕೊಂತಿನಿ ಅದನ್ನ ಇವಾಗಲೂ ಈಗಲೂ ಮುಟ್ಕೊಳ್ತೀನಿ ಇಂಥದ್ದೊಂದು ನೆನಪು ಇನ್ನೊಂದ್ಸರಿ ಮಂದಿ ಹೆದರ್ಸೋಕೆ ಹೋಗಿದ್ನ ಏಳನೇತ್ ಹೋದಾಗ ಹುಡುಗ್ರನ್ನ ಹೆದರ್ಸ್ಬೇಕಂತ ನಂಗೆ ಕೇಳಿ ದೊಡ್ಡದು ಒಂದು ಕಡ್ಡಿಯಾಗಿನಿ ಚಾದರ ಹೊಚ್ಕೊಂಡ್ಬಿಟ್ಟಿನಿ ಚಾದರ ಹೊಚ್ಕೊಂಡು ಓಡೋಡಿ ಮಂದಿ ಎಲ್ಲರಿಗೂ ಹೆದರಸೋಕೆ ಹೋಗಿನಿ ನಾನಾ ಕಾಲಾಗ ನಾಯಿನ ನೋಡಿಲ್ಲ ನಾನು ಹಿಂಗೆ ಅವ್ರ ಮನ್ಯಾಗೆ ಹೆದರ್ಸಕ್ಕೆ ಹೋಗಿನಿ ನಾಯಿ ಬದ್ಗನ ನನಗೆ ಕಾಲಿಗೆ ಕಾಲು ಬಾಯಿ ಹಾಕ್ಬಿಡ್ತ ಬಾಯಿ ಹಾಕ್ಬಿಟ್ರ ನಾನು ಆ ಚಾದರ ತೊಗೊಂಡು ನಾಯಿ ಮೇಲೆ ಒಗದು ಬಿಟ್ಟೆ ನಾ ಹೇಗೇಗ ಅದನ್ನ ಓಡೋಗ್ತಿನಿ ಹೇಗೇಗ ನನಗೆ ನಾಯಿ ಕಾಲ ಬಿಡವಲ್ದು ನಂದು ಅಷ್ಟೊಂದು ಕಹಿ ಆಗಿತ್ತು ಆ ದಿನ ಸಂತೋಷನೂ ಇತ್ತು ಖುಷಿನೂ ಇತ್ತು ಆಮೇಲೆ ಗುಂಡಾಡುವಾಗ ನಾನು ಗುಂಡಾಡುವಾಗ ಆರನೇ ತ ಕ್ಲಾಸ್ನ್ಯಾಗ ಗುಂಡಾಡಕತ್ತಿದ್ದಿ ನನ್ನ ಎದುರಾಳಿಯವರ ಜೊತಿಗೆ ಒಂದ್ಸರಿ ಸೋತ್ಬಿಟ್ಟೆ ನಾ ನನ್ನ ಮನಸ್ಸು ಏನು ಹೇಳ್ತಿತ್ತು ಸೋತಲಾ ಅವ್ನ ಬಡ್ದು ಗುಂಡ ಕಸ್ಕೊಬೇಕು ಅಂತ ಅನಸ್ತಿತ್ತು ಕಸ್ಕೊಬೇಕನಸ್ತಿತ್ತಾ ಅವ ನನಗೆ ಐದು ಗುಂಡು ಕೊಟ್ಟ ನಾ ಸೋತಿದ್ದು ನಾಲ್ಕವಂಗ ಅವ ಐದು ಗುಂಡು ಕೊಟ್ಟ ಹೊಳ್ಯವ್ನ್ ಯಾಕೋ ಅಂದೆ ಇಲ್ಲ ನೀ ಆ ಆ ಕಡೆ ಆಡು ಅಂದ ಯಾಕಂದ್ರ ಅವ ಒಂದು ನೂರಹತ್ತು ಗುಂಡು ಗೆದ್ದಿದ್ದ ಆ ಕಡೆ ಆಡಕಳ್ತಾ ಹೋದೆ ಆಡಕಳ್ತಾ ಹೋದೆ ಅವ ನಾಲ್ಕು ಸೋತ್ಬಿಟ್ಟೆ ನಾ ಸೋತ್ಬಿಟ್ಟೆ ಏನು ಮಾಡಬೇಕು ಅಂದು ಮನ್ಯಾಗ ಹೋಗಿ ನಮ್ಮಣ್ಣಂದು ಒಂದು ದೊಡ್ಡ ಡಬ್ಬಿ ಇತ್ತ ಗುಂಡದ್ದ ಒಂದು ಕಾಲು ಪಾವು ಇದ್ದವು ಅವುನ್ನ ಅಷ್ಟು ತೊಗೊಂಡು ಬನ್ಬಿಟ್ಟೆ ಅವುನ್ನು ಸೋತ್ಬಿಟ್ಟೆ ನಾ ಎಲ್ಲ ಸೋತ್ಬಿಟ್ಲೇ ನಮ್ಮಣ್ಣ ಬಂದು ಹೊಡಿತಾನ ಬಾ ಅಂದು ಒಂದು ದಿನ ಮನೆಗೆ ಹೋಗಲಿಲ್ಲ ಪೂರ ನಾನು ಬಾಲ್ಯದೊಳಗ ಅನೇಕ ಅನೇಕ ವಿಷಯಗಳು ಆಗ್ತಾವು ಬುತ್ತಿ ಕೊಡಕ್ಕಂತಾ ಎಂಟನೇ ಕ್ಲಾಸಿದ್ದೆ ಬುತ್ತಿ ಕೊಡಾಕ್ಕಂತಾ ಹೊಲಕ್ಕೆ ಹೊಂಟಿದ್ದೆ ನಮ್ಮದು ಕೃಷಿಕ ಮನೆತನ ನಮ್ಮ ತಂದೆ ತಾಯಿ ಕೊಟ್ಟು ಕಳ್ಸಕ್ಕತ್ತಿದ್ದರು ಹೊಲಕ್ಕೆ ಹೋಗ್ಬೇಕಾದರೆ ದಾರಿ ಒಳಗ ಉದ್ದಕ್ಕೆ ಹೋದೆ ಹೋದೆ ಹೋದೆ ಹೋದೆ ಎರಡು ಕಿಲೋಮೀಟ್ರದು ಐತಿ ನಮ್ಮ ಹೊಲ ಎರಡು ಕಿಲೋಮೀಟ್ರ್ನಾಗ ಒಂದು ಒಂದು ಕಿಲೋಮೀಟ್ರ್ ಮ್ಯಾಗೆ ಹೋದೆ ಅಲ್ಲಿ ಒಬ್ರ ಹೊಲ್ದಾಗ ಒಂದು ನಾಯಿ ಇತ್ತು ಅದು ಓಡಿ ಬಂದ್ಬಿಡ್ತು ನನ್ನ ಕಡಿಯಾಕಂತೇಳಿ ನಾನು ಅದಕ್ಕೆ ಹೆದ್ರ್ಲಾರ್ದಂಗ ಓಡ್ತಿನಿ ಹಾಗ ಆದ್ರ ಅದು ನನ್ನ ಬಿಡಲಿಲ್ಲ ನನ್ನ ಮ್ಯಾಲೆ ಹತ್ತಿ ಹಾರಿ ಬಿಡ್ತು ಹಾರಿದ್ದೆ ನನ್ನ ಬುತ್ತಿಗೆ ಬಾಯಿ ಹಾಕ್ಬಿಡ್ತು ನನ್ನ ಬುತ್ತಿಗದು ಬಾಯಿ ಹಾಕಕ್ಕೋದ್ರ ನನಗೆ ಅದನ್ನ ಹೆದ್ರಿಸುವ ಸ್ ಶಕ್ತಿ ಇದ್ದಿದ್ದಿಲ್ಲ ನನ್ನ ಹಿಂದೆ ನಮ್ಮ ನಾಯಿ ಓಡಿ ಬಂದ್ಬಿಟ್ಟಾಯ್ತು ನಮ್ಮ ನಾಯಿ ಅದು ನನ್ನ ಬೆನ್ನು ಮ್ಯಾಗ ಬಿದ್ದಾಗ ನಮ್ಮ ನಾಯಿ ಅದ್ರ ಮ್ಯಾಲೆ ಬಿದ್ಬಿಡ್ತು ನನಗೇನು ತಿಳ್ಕೊಂಡಿ ನಾನು ನನ್ಗೆ ಯಾರೋ ಬಂದು ನನ್ನ ಇನ್ನೊಮ್ಮೆ ಅಟ್ಯಾಕ್ ಮಾಡ್ತಾರಂತ ನನ್ನ ಸುತ್ತರ್ದ ಒಟ್ಟ ನಮ್ಮ ನಾಯಿ ಬರ್ಸ್ಯಾಕೆ ಕೊಡಲಿಲ್ಲ ಅದನ್ನ ಅವಾಗ ನನಗನಿಸ್ತು ದೇವರು ಇಲ್ಲಿ ನನ್ನ ಕಾಯಾಕತ್ಯಾನಪ್ಪಾ ಅಂತ ನನ್ನ ಕಾಲು ಕೈ ಗದ್ ಗದ್ ಗದ್ ನಡಗ್ತಾವ ಅವಾಗ ಬುತ್ತಿ ತೊಗೊಂಡು ಹಿಂಗಿಂದು ಹೋದೆ ಒಂದು ಕಿಲೋಮೀಟ್ರ್ವರಿಗೂನು ನಮ್ಮ ನಾಯಿ ಆ ನಾಯಿನ ಬರಿಸ್ಕೊಡವಲ್ಲದು ಯಾವಾಗ ನಮ್ಮ ಹೊಲ್ದಾಗ ಕಾಲಿಟ್ಯಾ ಆ ನಾಯಿ ಸರ್ದು ತಾನೇ ತಾನಾಗಿ ಹೋಗ್ಬಿಡತ್ತೆ ನಮ್ಮ ನಾಯಿ ನನ್ನನ್ನ ಆ ರೀತಿ ರಕ್ಷಣೆ ಮಾಡ್ತು ಆ ದಿನ ನನಗೆ ಇವತ್ತಿಗೆ ಕಾಡ್ತೈತಿ ಆ ನಾಯಿ ಸತ್ತಾಗ ನಾನು ಮನುಷ್ಯರು ಅತ್ತರೋ ಇಲ್ಲವೋ ಗೊತ್ತಿಲ್ಲ ಅಷ್ಟು ನಾನು ದುಃಖಪಟ್ಟೆ ಅದೊಂದು ನಂಬಿಕೆ ನಾಯಿ ಅಷ್ಟು ನನ್ನನ್ನ ಅದು ರಕ್ಷಣೆ ಮಾಡ್ತಿತ್ತು ಅದಕ್ಕೆ ಅಂಥಾ ನೆನಪುಗಳ ನನಗೆ ಇನ್ನು ಸಾಕಷ್ಟು ಇವೆ ಬಾಲ್ಯದೊಳಗ ಇನ್ನು ಒಂದಂದ್ರ ನಾವು ಗ್ರಾಮೀಣ್ದಾಗ ಇದ್ದವ್ರು ನಾವು ಹಳ್ಳಿ ಒಳಗೆ ಅವಾಗ ಈ ಶಾಲೆ ಒಳಗೆ ನಾವು ಕೂತಾಗ ಈ ಪಾಟಿಗಳು ಸಹಿತ ಇರಲಿಲ್ಲ ಅಷ್ಟೊಂದು ಅದು ಎಪ್ಪತ್ತ ಎಂಟೋ ಎಪ್ಪತ್ರೊಂಬತ್ತೋ ಇರಬೇಕು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಾಗೆ ಇರಬೇಕ ಅವಾಗ ಒಂದ್ಸರಿ ಒಬ್ಬರ ಅದಿಕಾರಿಗಳು ಬಂದ್ರ ಏನಪ್ಪಾ ತಮ್ಮ ನೀವು ಈ ಏನು ಇದ್ರ ಮ್ಯಾಲೆ ಕುಂತಿರಿ ಅಂದ್ರ ಹೀಗ ಕುಂದಿರ್ತಿವಿರಿ ನಿಮಗೆ ಡೆಸ್ಕ್ ಮೇಲೆ ಕುಂತಿಲ್ಲ ಇಲ್ಲರಿ ಡೆಸ್ಕ್ ಇಲ್ಲರಿ ಆ ಅಧಿಕಾರಿಗಳು ಬಂದು ಆ ಊರನ್ನವ್ರ ಕರೆಸಿ ಹೇಳಿದಾಗ ಸಣ್ಣ ಸಣ್ಣವಾದಂಥ ಡೆಸ್ಕ್ಗಳನ್ನ ಬರೇ ಡೀಡ್ಪೂಟ್ ಅಂತ ಡೆಸ್ಕ್ ತರಿಸಿ ನಮಗೆ ಕೊಟ್ರು ಎಷ್ಟು ಶಿ ಖುಷಿ ಆತಂದ್ರ ಅಯ್ಯೋ ನಮಗೆ ಸ್ವರ್ಗನೇ ಸಿಕ್ಕಾಯಿತಪ್ಪಾ ಅನ್ನೋವಂಗೆ ಆಗ್ಬಿಟ್ಟಿತ್ತು ಐದನ್ಯಾತ ವರಿಗೆ ನಾವು ಪೆನ್ನಿಂದ ಬರ್ದಿಲ್ಲ ಪಾಟಿ ಒಳಗೆ ಬರೆದೆ ಪಾಟಿ ಒಳಗೆ ಕಲ್ತ್ವಿ ಏನಾದರೂ ತಪ್ಪಿತ್ತಂದ್ರ ಶಿಕ್ಷಕರು ಪಾಟಿಯಿಂದನ ಹೊಡಿತಿದ್ರು ನಮ್ಮ ಸರ್ ಅಲ್ಲಿ ಸರ್ ಬರಕತ್ತಾರ ಅಂದ್ರ ಸಾಕು ಹೆದರಿ ಹೆದರಿ ಓಡಿ ಹೋಗ್ಬಿಡ್ತಿದ್ವಿ ಆವಾಗ ವಾರಕ್ಕೊಂದ್ಸರಿ ಘಾಟೆ ಕೊಡ್ತಿದ್ರು ನಮ್ಗೆ ಆ ಘಾಟೆ ಎಷ್ಟು ಖುಷಿಯಿಂದ ತೊಗೊತಿದ್ವಿ ಆ ಸವಿ ನೆನಪು ಆ ಖುಷಿ ದಿನಗಳು ಇವತ್ತಿಗೂ ನಮ್ಗೆ ಸಿಗುವಲ್ಲವಲ್ಲೋ ಅನ್ನುವ ಬಾಲ್ಯದ ಸಿಹಿ ನೆನಪುಗಳು ಮತ್ತು ಕಹಿ ನೆನಪುಗಳು ನನ್ನ ಅಂತರಾಳದೊಳಗೆ ಇವತ್ತಿಗೂ ಒಮ್ಮೊಮ್ಮೆ ಕಾಡ್ತಾವವು